ನಮ್ಮ ದೇಶ ಭಾರತ ಭಾರತ ದೇಶದಲ್ಲಿ ಮಹಾನ್ ವ್ಯಕ್ತಿಗಳು ಹುಟ್ಟಿದಂತಹ ದೇಶವಾಗಿದೆ ನಮ್ಮ ದೇಶವು ವರ್ಣರಂಜಿತವಾದಂಥ ದೇಶವಾಗಿದೆ ಹಾಗೂ ವ್ಯವಸಾಯವನ್ನ ವ್ಯವಸಾಯಾಗೆ ಭಾರತ ದೇಶವು ವ್ಯವಸಾಯವಾದ ದೇಶ ಅಂತ ಹೇಳೋದಕ್ಕೆ ಇಷ್ಟಪಡ್ತಿವಿ ವ್ಯವಸಾಯ ಇಂಪಾರ್ಟೆಂಟು ಉದ್ಯೋಗ ಹಾಗು ಕಾರ್ಖಾನೆಗಳೆಲ್ಲ ಇದು ಆದರೂ ಸಹ ನಮ್ಮ ದೇಶ ಯಾವತ್ತೂ ಸ್ವರ್ಣವಂಜಿತವಾಗಿದೆ ನಮ್ಮ ದೇಶದ ದೇಶವನ್ನು ಭಾರತ ಭಾರತದ ಇತಿಹಾಸ ಏನಂದರೆ ಭಾರತಕ್ಕೆ ಬಂದಂತಹ ಯಾವುದೇ ಅನೇಕ ವ್ಯಕ್ತಿ ಯಾವುದೇ ದೇಶವಿನಿಂದ ಬಂದರು ಸಹ ನಮ್ಮ ದೇಶವನ್ನು ಮೆಚ್ಚಿ ಇಟ್ಟುಕೊಳ್ಳುವಂತ ಒಂದು ಪ್ರವೃತ್ತಿ ನಮ್ಮ ದೇಶಕ್ಕೆ ಬಂದಾಗ ಖುಷಿಯಾಗಿ ಸಂತೋಷದಿಂದ ಬಂದು ಸಂತೋಷವಾಗಿ ಹೋಗುವಂತಹ ರಾಜ್ಯವಾ ದೇಶವಾಗಿದೆ ಸ್ವತಂತ್ರ ಭಾರತವು ಭಾರತವು ಸ್ವತಂತ್ರಕ್ಕೋಸ್ರಾಗಿ ಹೋರಾಡಿದಂತಹ ಮಹಾನ್ ವ್ಯಕ್ತಿಗಳು ಇದ್ದಾರೆ ಮಹಾನ್ ವ್ಯಕ್ತಿಗಳು ಮಹಾತ್ಮ ಗಾಂದೀಜಿ ಸುಭಾಶ್ ಚಂದ್ರ ಬೋಸ್ ಭಗತ್ ಸಿಂಗ್ ಬಾಲಗಂಗಾಧರ್ ತಿಲಕ್ ರಾಜಾರಾಮ್ ಮೋಹನ್ ರಾಯ್ ಸುಭಾ ಇದು ಬಾಲ್ಗಂಗಾಧರ್ ತಿಲಕ್ ಇವರು ನಮ್ಮ ದೇಶಕೋಸ್ರಾಗಿ ಅನೇಕ ಮಹನೀಯರು ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ದೇಶದ ಐತಿಹಾಸಿಕ ಹೆಮ್ಮೆ ಪಡುವಂತಹ ಕೆಲವು ಕ್ಷಣಗಳು ಯಾವುವಂದರೆ ಸ್ವತಂತ್ರ ಬಂದಂತಹದ್ದು ಸಾವಿರ್ದ ಒಂಬೈನೂರ ನಲ್ವತ್ತೇಳು ಸ್ವತಂತ್ರ್ಯ ಬಂದ್ದಿದ್ದೇ ನಮ್ಗೆ ಹೆಮ್ಮೆ ತರುವಂತಹ ಒಂದಿದು ನಮ್ಮ ದೇಶಕ್ಕೋಸ್ರವಾಗಿ ಹೋರಾಡ್ದಂಥ ಎಲ್ರಿಗು ನಾವೂ ಒಂದು ನಮಸ್ಕಾರಗಳನ್ನು ನಾವು ಹೇಳ್ಬಹುದು ನಮ್ಮ ಭಾರತ ದೇಶದ ಅತಿಮುಖ್ಯವಾದ ಕಸುಬು ವ್ಯವಸಾಯ ವ್ಯವಸಾಯಕ್ಕೆ ಬೇಕಾದಂತಹ ಎಲ್ಲಾ ಸಹಾಯವನ್ನು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರವು ಮಾಡಿದಾರೆ ವ್ಯವ್ಸಾಯದ ನಮ್ಮ ಕ್ರುಷಿ ಕ್ರುಷಿಕರೂ ಈಗಷ್ಟು ಸಂತೋಷ್ವಾಗಿದ್ದಾರೆ ಇಡಿ ದೇಶವೇ ಸಂತೋಷವಾಗಿರ್ಬಹುದಂತ ನಾನು ಹೇಳ್ಬಹುದು ಆಮೇಲೆ ಉದ್ಯೋಗ ಯುವಕರಿಗೆ ಎಷ್ಟೇ ಓದಿದರೂ ಸಹ ಉದ್ಯೋಗಗಳು ಸ್ವಲ್ಪ ಕಡಿಮೆಯಾಗಿದೆ ಆ ಉದ್ಯೋಗವನ್ನು ಕೊಟ್ಟಾಗ ಇನ್ನೂ ನಮ್ಮ ದೇಶ ವಾ ಪ್ರಪಂಚದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆಯಬಹುದು ಅಂತ ಹೇಳೋದಿಕ್ ಇಷ್ಟಪಡ್ತೀವಿ ಇವಲ್ಲ ಮಾಡಿದಾಗ ನಮ್ಮ ದೇಶ ಮೊದಲನೇ ಸ್ಥಾನಕ್ಕೆ ಬಂದೇ ಬರುತ್ತೆ ಈಗಲೂ ನಮ್ಮ ದೇಶ ಮೊದಲನೇ ಸ್ಥಾನ ಅಂತ ನಾವು ಅನ್ಕೊಂಡಿದ್ದೀವಿ ಎಲ್ಲ ನಮ್ಮ ದೇಶದ ಪ್ರತಿಯೊಬ್ಬ ಭಾರತೀಯನು ಸಹ ನಮ್ಮ ದೇಶದಬಗ್ಗೆ ಹೆಮ್ಮೆ ಇದೆ ಆ ಹೆಮ್ಮೆ ಬಗ್ಗೆ ನಮ್ಗೆ ಇದು ಹಾಗು ಗಡಿಯಲ್ಲಿ ಓಡಾಡ್ತಿರುವಂಥ ನಮ್ಮ ಅಣ್ಣ ತಮ್ಮಂದಿರು ಅಂತ ಹೇಳೋದಕ್ ಇಷ್ಟಪಡ್ತೇನೆ ಬ್ಯಾರೆ ಯಾಕಂದರೆ ಅವ್ರು ಎಲ್ಲ ಯಾರೇ ಆದರೂ ನಮ್ಮ ಅಣ್ಣ ತಮ್ಮಂದ್ರು ಸೈನಿಕರಿಗೆ ನಮ್ಮದೆ ಯಾವತ್ತಿದ್ದರೂ ಒಂದು ಸಲೀಟ್

ಸೈನಿಕರು ಆ ಇಬ್ರು ಮಧ್ಯೆ ನಮ್ಮ ದೇಶ ಹೀಗಿರೋದು ಅವರಿಬ್ರು ಇಲ್ಲಾ ಅಂದರೆ ನಮ್ಮ ದೇಶ ಇಲ್ಲ ಅಂತ ಇವತ್ತು ನಾನ್ ಬರ್ಕೊಡೊದಕ್ಕೆ ಇಷ್ಟಪಡ್ತೀನಿ ಇಶ್